ನಮ್ಮ ಕಿಚನಲ್ಲಿ ಅಡಿಗೆ ಪಾತ್ರೆಗಳು ಜಾಸ್ತಿ ಇದೆ ಅದಲ್ಲಿ ನಾವು ಯೂಸ್ ಮಾಡೋದಂದ್ರೆ ಎರಡೆ ಎರಡು ಪಾತ್ರೆ ಒಂದು ಬಂದು ಅನ್ನ ಮಾಡಕ್ಕೆ ಒಂದು ಸಾರು ಮಾಡಕ್ಕೆ ತುಂಬ ಪಾತ್ರೆಗಳು ಇದೆ ಸಂಡೆ ಟೈಮಲ್ಲಿ ನಾವು ಬಾಂಡ್ಲಿ ಅಲ್ಲಿ ಗಿರೇವಿ ಮಾಡ್ತೀವಿ ಕಿಗ್ ಗಿರೇವಿ ಮಾಡಿ ತಿಂತೀವಿ ಅದಕ್ಕೆ ಬಾಂಡ್ಲಿ ಯೂಸ್ ಆಗುತ್ತೆ ತುಂಬ ಪಾತ್ರೆಗಳು ಯೂಸ್ ಆಗುತ್ತೆ ನಾನು ರೆಸಿಪಿ ಮಾಡುವಾಗ ಫೋನನ್ನು ನೋಡ್ಕೊಂಡು ಅದು ಆಲುಗಡ್ಡಿ ಚಿಪ್ಸ್ ಮಾಡೋವಾಗ ತುಂಬ ಚೆನ್ನಾಗಿದೆ ಅಂತ ಮನೇಲಿ ಎಲ್ಲ ಬೋಗು ಹೊಗಳಿದ್ರು ತುಂಬ ಚೆನ್ನಾಗಿ ಮಾಡ್ತೀವಿ ಅದು ನಮಗೆ ತುಂಬ ಯೂಸ್ ಆಗುತ್ತೆ ಕಿಚ್ಚನ್ ಸಾಮಾನುಗಳು ನಾವು ಸಾಮಾನುಗಳು ಎಲ್ಲ ವಿಜಯನಗರದ ಸೈಡ್ ಇಸ್ಕೊಂಡ್ವಿ ಅಲ್ಲಿ ತುಂಬ ಕಾಸ್ಟ್ಲಿ ಆಗಿರೋದಲ್ಲ ಇಸ್ಕೊಂಡಿದೀವಿ ನಮಗೆ ಕಿಚನ್ ಸಾಮಾನುಗಳೆಲ್ಲ ಯೂಸ್ ಆಗುತ್ತೆ ಕಿಚನಲ್ಲಿ ನಾವು ತುಂಬ ಜಾಸ್ತಿ ನಾನು ಟೈಮ್ ಇದ್ಮಾಡೋದೇ ಕಿಚನಲ್ಲಿ ಅಡಿಗೆ ಮಾಡಿ ತಿನ್ನೊಕ್ಕೆ ನಮಗೇನಿಷ್ಟ ಬರುತ್ತೋ ಅದೆಲ್ಲ ನಾವು ಕಿಚನ್ನಲ್ಲಿ ಮಾಡಿ ತಿಂತೀವಿ ಅದಕ್ಕೆ ನಮಗೆ ಕಿಚನಲ್ಲಿ ಪಾತ್ರೆಗಳು ಬೇಕಾಗಿದೆ ನಮಗೇನ್ಬೇಕು ಮಾಡಿ ತಿನ್ನೊಕ್ಕೆ ನಮಗೆ ಫಸ್ಟ್ ಪಾತ್ರೆಗಳು ಬೇಕು ನಾವು ಪಾತ್ರೆಗಳೆಲ್ಲ ಪಾತ್ರೆಗಳಿದ್ರೇ ಅಡ್ಗೆ ಮಾಡಿ ತಿನ್ನೊಕ್ಕಾಗೋದು ಇವಾಗ ಹೊಸ ಹೊಸ ಪಾತ್ರೆಗಳು ಬಂದಿದೆ ಅದಲ್ಲಿ ನಮಗೆ ನಮ್ಗೆ ತುಂಬ ಯೂಸ್ ಆಗುತ್ತೆ ಹೊಸ ಹೊಸ ಪಾತ್ರೆಗಳ್ ನಾವು ಇಸ್ಕೊಂಡರೆ ಅಡಿಗೆ ಮಾಡಿ ತಿನ್ನೊಕ್ಕೆ ಪಾತ್ರೆ ಪಾತ್ರೆಗಳಲ್ಲಿ ನಾವು ಏನ್ ಬೇಕಾದರು ಪಾತ್ರೆಗಳಿದ್ರೆ ನಾವು ಏನು ಬೇಕಾದರೂ ಮಾಡಿ ತಿನ್ಬೋದು ತುಂಬ ತುಂಬ ಟೈಮ್ಸ್ ಅಲ್ಲೇ ಹೋಗುತ್ತೆ ಅಡಿಗೆ ಮಾಡಿ ತಿನ್ನಕ್ಕೇ ಅಡಿಗೆ ಮಾಡಕ್ಕೇ ತುಂಬ ಟೈಮ್ ಆಗುತ್ತೆ ಅಡಿಗೆ ಮಾಡಿ ನಾವು ತಿನ್ನುವಷ್ಟಲ್ಲಿ ಅಡಿಗೆ ಮಾಡ್ತೀವಿ ನಮ್ಮ ಮನೇಲಿ ಡೈಲಿ ಅಡ್ಗೆ ಮಾಡ್ತೀವಿ ಅಡಿಗೆ ಮನೇಲಿ ನಾವು ತುಂಬ ಹೊಸ ಹೊಸದಾಗಿ ಮಾಡಿ ತಿನ್ನೋದು ಅಡಿಗೆಗಳು ನಮ್ಮಮನೆಲ್ ನಮ್ಮಅಮ್ಮ ಯವಾಗಲೂ ಅಡಿಗೆ ಮನೇಲೆ ಇರ್ತಾರೆ ಯಾವಾಗು ಅವ್ರು ಅಡಿಗೆ ಮಾಡ್ತಾ ಇರ್ತಾರೆ ಯವಾಗಲೂ ಆ ಇದರಲ್ಲೂ ಸೆಕೆಯಲ್ ಕೂಡ ಅಡ್ಗೆ ಮಾಡ್ತಾರೆ ನಮಗೋಸ್ಕರ ಚೆನ್ನ್ನಾಗಿ ಚೆನ್ನಾಗ್ ಮಾಡ್ತಾರೆ ಅಡ್ಗೆನಾ ನನಗೆ ಅಡಿಗೆ ಮಾಡೋಕೆ ಅಂದರೆ ತುಂಬ ಇಷ್ಟ ಕಿಚನಲ್ಲಿ ಇರಬೇಕು ಅಂದರೆ ಅಡ್ಗೆ ಮನೇಲಿ ತುಂಬ ಇಷ್ಟ ಯಾಕಂದರೆ ಅಡಿಗೆ ಮನೆಗೆ ಹೋದ್ರೆ ಏನೋ ಒಂತರಹ ಆಗುತ್ತೆ ಚೆನ್ನಾಗಿರುತ್ತೆ ಅಡಿಗೆ ಮಾಡ್ಬೇಕಾದ ರೂಮ್ನ ಒಳ್ಳೆದಾಗಿ ಒಂಥರ ಏನೋ ಒಂಥರಾ ಖುಷಿ ಆಗುತ್ತೆ ಅಡಿಗೆ ಮನೇಲಿ ಮಾಡಿ ತಿನ್ನಬೇಕು ಆದರೆ ಅಡಿಗೆ ಮನೇಲಿ ತುಂಬ ತುಂಬ ಟೈಮ್ ಆದ್ರೇ ನಮ್ಗೆ ಇಷ್ಟವಾಗಿರೋ ರೆಸಿಪಿ ನಾವು ಮಾಡಿ ತಿಂತೀವಿ ಅದಕ್ಕೆ ಸ್ವಲ್ಪ ಜನ ಕಿಚನಲ್ಲೆ ಇರ್ತಾರೆ ಅಡ್ಗೆ ಮಾಡ್ಕೊಂಡು ಅಡಿಗೆ ಮಾಡ್ಕೊಂಡು ಕಿಚನ್ ಕಿಚನ್ ಅಲ್ಲೇ ಅವ್ರ್ ಟೈಮೆಲ್ಲಾ ಹೋಗುತ್ತೆ ಮಕ್ಳಿಗೆ ಅಡ್ಗೆ ಮಾಡಿಕೊಡ್ತಾರೆ ಅಮ್ಮಂದಿರು ಅದಲ್ಲೆ ಹೋಗಿಬಿಡುತ್ತೆ ಟೈಮ್ಗಳು ಅಡಿಗೆ ಮನೇಲಿ ನಾವು ಫಸ್ಟು ನಮಗೆ ಕ್ಲಿನಾಗ್ ಬರುತ್ತೋ ಬರಲ್ವೊ ಅಂತ ನಾವು ತಿಳ್ಕೊಂಡು ಹೋಗಿ ಅಡಿಗೆ ಮನೇಲಿ ಅಡಿಗೆ ಮಾಡಬೇಕು ಅವ ಅಡಿಗೆ ಮನೆ ಅಂದರೆ ಕ್ಲೀನ್ಗೆ ಇಕ್ಕೋಬೇಕು ಅಡಿಗೆ ಎಲ್ಲ ಕ್ಲೀನಾಗ್ ಮಾಡಬೇಕು ನಮ್ಮ ಅಡಿಗೆ ಮನೇಲಿ ಯವಾಗೂ ನೋಡಿ ತುಂಬ ಸಾಮಾನ್ಗಳಿರುತ್ತೆ ಇಲ್ಲಿ ಅಲ್ಲಿ ಬೀಳ್ತಾನೆ ಇರುತ್ತೆ ನಾ ಜಾಸ್ತಿ ಸಾಮಾನು ಇಸ್ಕೊಂಡಿದೀವಿ ನಾವು ನಮ್ಮ ಅಡಿಗೆ ಮನೇಲಿ ತುಂಬ ಸಾಮಾನ್ಗಳಿವೆ ಅದು ಇದು ಅಡ್ಗೆ ಮಾಡಿ ತಿನ್ನೊಕ್ಕೆ ಆಗಲ್ಲ ಬೇರೆ ನಾಲ್ಕೈದು ಸಾಮಾನಲ್ಲಿ ಮಾತ್ರ ಒಂದರಲ್ಲಿ ಮಾತ್ರ ಅನ್ನ ಮಾಡ್ತೀವಿ ಒಂದರಲ್ಲಿ ಸಾರು ಮಾಡಿ ತಿಂತೀವಿ ಅಷ್ಟೇ ತುಂಬ ತುಂಬ ಮಾಡಿ ತಿನ್ನೊಲ್ಲ ಮಿಕ್ಕಿತ್ತು ಮಿಕ್ಕಿತ್ತು ಪಾತ್ರೆಗಳೆಲ್ಲ ಹಂಗೆ ಇರುತ್ತೆ ಬೇರೆ ನಾಲ್ಕೈದು ಪಾತ್ರೆಲೇ ಮಾಡೋದು ಭಾನ್ವಾರ ಟೈಮಲ್ಲಿ ಮಾತ್ರ ಗಿರೇವಿ ಮಾಡಿ ತಿನ್ನೋದು ಅದು ನಾಲ್ಕೈದು ಸಾಮಾನು ತಿನ್ ನಾಲ್ಕೈದು ಸಾಮಾನು ಇದಾಗುತ್ತೆ ಅಷ್ಟೇ ಬೇರೆಲ್ಲ ಸಾಮಾನು ಸುಮ್ನೆ ಇರುತ್ತೆ